ಯಾರಮ್ಮ ಮಾತಾಡ್ತಾ ಇರೋದು ಹೌದು ಹೂವಿನ ಕಡೆಯವ್ರು ನಾವು ಹೂವು ಮಾರಾಟ ಮಾಡೋವ್ರು

ಯಾವ ಥರ ಹೂವು ಬೇಕಮ್ಮ ರೋಝು ಮತ್ತು ಮಲ್ಲಿಗೆ ಸಿಗುತ್ತಮ್ಮ ನಿಮ್ಗೆ ಎಷ್ಟು ಬೇಕಮ್ಮ ನೀವು ಎಷ್ಟೂಂತ ಹೇಳಿದರೆ ಮಾತ್ರ ನಾವು ಇಷ್ಟೂಂತ ಹೇಳ್ಬೌದು ಹೌದು ಬೆಲೆಯೆಲ್ಲ ಒಂದು ಮಿ ನೀವು ಕಡಿಮೆ ಮಾಡಿ ಕೊಡ್ತೀವಿ ಜಾಸ್ತಿ ತೊಗೊಳಂಗಿದ್ರೆ ನಾವು ಬೆಲೆ ಕಡಿಮೆ ಮಾಡಿ ಕೊಡ್ತೀವಿ ಒಂದು ಸ್ವಲ್ಪ ಕೆ ಜಿ ಎಂಬತ್ತು ರೂಪಾಯಿಯಮ್ಮ ಬಿಡಿ ಮಲ್ಲಿಗೆ ಹೂವು ಬಿಡಿ ಬೇಕೋ ಕಟ್ಟಿರೋದು ಬೇಕೋ ಹಾಂ ಎಷ್ಟೆಷ್ಟು ಕೆ ಜಿ ಬೇಕಮ್ಮ ಏಷ್ಟೆಷ್ಟು ಮಾರು ಸಾರಿ ರೋಝ್ ಎಷ್ಟು ಹ್ಞೂ ಹ್ಞೂ ಹ್ಞೂ ಮತ್ತು ರೋಝ್ ಎಷ್ಟು ಬೇಕಪ್ಪ ಹಳ್ದಿ ಸಿಗುತ್ತೆ ಬಿಳಿ ಸಿಗುತ್ತೆ ಹಳದಿ ಬಿಳಿ ಸಿಗುತ್ತೆ ಎಲ್ಲೋ ಸಿಗುತ್ತೆ ಯಾವ್ದು ಯಾವ್ದು ನೀವು ಎಷ್ಟೆಷ್ಟು ಬೇಕು ಅಂತ ಹೇಳ್ತೀರ ಅಷ್ಟು ನಾನು ರೆಡಿ ಮಾಡ್ತೀನಮ್ಮ ನಮಗೆ ಅರ್ಧ ಫಸ್ಟ್ ಪೇಮೆಂಟ್ ಕೊಟ್ಬಿಡ್ಬೇಕು ಹ್ಞೂ ಅಡ್ವಾನ್ಸ್ ಕೊಡಬೇಕು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದು ನಾಳೆ ಬಂದು ನೀವು ತೊಗೊಂಡೋಗ್ಬೋದು

ನೀವ್ಯಾರು ನಿಮ್ಮ ಕಡೆಯಿಂದ ಯಾರ್ನಾದ್ರು ಒಂದು ಹುಡ್ಗನ್ನ ಕಳಿಸಿ ಅಮೌಂಟ್ ಕೊಟ್ಟು ಕಳಿಸಿ ನಾನು ಇಲ್ಲಿಂದ ಕೊಟ್ಟು ಕಳಿಸ್ತೀನಮ್ಮ ಹೌದ್ ತಲ್ಪಿಸ್ತೀವಿ ನೀವು ಎಷ್ಟೆಷ್ಟು ಅಂತ ಹೇಳಿದರೆ ಅಷ್ಟು ಕೊಟ್ಟು ಕಳಿಸ್ತೀವಮ್ಮ

ಹ್ಞೂ ಹೌದಮ್ಮ ಕೊಟ್ಟು ಕಳ್ಸ್ತೀನಿ ಖಂಡಿತ ಕೊಟ್ಟು ಕಳಿಸ್ತೀನಿ ಓಕೆನಾ ಓಕೆ ಹಾಂ ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ